ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಇದ್ದೆ ನಾನು ಅವಾಗ ನನಗೆ ಕಷ್ಟ ಅನ್ನೋದು ಏನು ಗೊತ್ತಿರುದಿಲ್ಲ ಆದರೆ ಮದುವೆ ಮಾಡಿ ಕೊಟ್ಟರು ನಮ್ಮ ತಂದೆ ತಾಯಿ ಇಲ್ಲಿ ಬಂದಾಗ ನನ್ನನ್ನು ಇಲ್ಲಿ ಮದುವೆ ಮಾಡಿಕೊಂಡ ಮೇಲೆ ಕಷ್ಟ ತುಂಬ ಭಾಳ ಕಷ್ಟ ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಇತ್ತು ನನಗೆ ಆದರೆ ಆ ಕಷ್ಟಕ್ಕೆ ನನ್ನ ಗಂಡ ಸಪೋರ್ಟಿವಾಗಿದ್ದ ಆದರೆ ನಮ್ಮತ್ತಿ ಭಾಳ ಕಿರಿಕಿರಿ ಕೊಡ್ತಿದ್ದರು ನಮ್ಮ ನಾದ್ನಿಯರು ಕಿರಿಕಿರಿ ಕೊಡ್ತಿದ್ದರು ಭಾಳ ಕಷ್ಟ ಇತ್ತು ಊಟಿನಲ್ಲಿ ಎಲ್ಲ ಊಟ ಮಾಡ್ಬೇಕಂದರು ಪ್ರಾಬ್ಲಮ್ ಇತ್ತು ಆದರೆ ನಾನು ಎಜುಕೇಶನ್ ನನ್ನದು ಜಾಸ್ತಿ ಆಗಿದ್ದಿಲ್ಲ ನಾನು ಜೀವನದಲ್ಲಿ ಏನಾರು ಆದರೆ ನಮ್ಮ ತಂದೆ ತಾಯಿಗಳು ಇದ್ದಲ್ಲೇ ಕಲ್ತುಕೊಂಡಿದ್ದರೆ ನಾನು ಇಲ್ಲಿ ಏನಾರ ಸಹಾಯ ಆಕಿತ್ತೇನ ಏನಾರ ವಿದ್ಯ ಇದ್ದಿದ್ದರೆ ಏನಾರು ಸಆಯ ಆಕ್ಕಿತ್ತು ನನ್ ಜೀವನದಲ್ಲಿ ಭಾಳ ಕಷ್ಟ ನಾನು ಬಡ ಬಡ ಕುಟುಂಬದಲ್ಲಿ ಬೆಳೆದವಳು ಇಲ್ಲಿ ಬಡತನನೇ ಭಾಳ ಇದೆ ಆದರೆ ನನಗೆ ಕಷ್ಟ ನನ್ನ ಎರಡು ಮಕ್ಳೂ ಇದಾವೆ ಅವುಕ್ ಚನ್ನಾಗಿ ಓದಿಸಿ ಚನ್ನಾಗಿ ಅವ್ರ್ ಕಾಲ್ಮೇಲ್ ಅವ್ರ್ ನಿಲ್ಲಿಸ್ಬೇಕ್ ಅನ್ನೋ ಆಸಿ ಬಾಳ ನನಗ ನಾನು ಜೀವನದಲ್ಲಿ ಓದಲಿಕ್ಕೆ ಕೂಡ ಏನು ಆತು ಏನಾದರು ಒಂದು ಕೆಲಸ ಮಾಡಿ ನನ್ನ ಜೀವನದಲ್ಲಿ ನನ್ನ ಗುರಿ ಮುಟ್ಟಬೇಕೆನ್ನುವ ನನ್ನ ಆಸೆ ಆದರೆ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮಗಳು ಭಾಳ ಒಳ್ಳೆಯವರು ಅವರು ಭಾಳ ಕಷ್ಟಪಟ್ಟಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅನ್ನೋದು ನನ್ನ ಆಸೆ ಆದರೆ ನನಗೆ ನಮ್ಮ ಅತ್ತೆ ನಮ್ಮ ನಾದ್ನಿಯರ ಕಂಡರೆ ಭಾಳ ಹೆದರಿಕೆ ಬರುತ್ತದೆ ಅವ್ರಿಗೆ ಮಾತಾಡೋದು ಏನಂತ ಗೊತ್ತು ಆಗೋವಂಗಿಲ್ಲ ಮುಂಚೆ ನಾನು ಅವ್ರಿಗೇನಾರ ಮಾತಾಡಬೇಕೆನ್ನ ಅನ್ಕೊಂದ್ರಸಿದ್ದಿ ಮನಸ್ನ್ಯಾಗ ಆದ್ರೆ ಅವ್ರು ಮುಂದೆ ಬಂದ್ಬಿಟ್ಟು ಅಲ್ಲಿ ಮಾತಾಡೋದು ಆಗುವಂಗೆ ಇಲ್ಲ ನನಗೆ ಹೆದರಿಕೆ ತುಂಬ ಬರುತ್ತಿದೆ ಆದರೆ ನನಗೆ ಯಾರು ಬಗ್ಗಿ ಏನು ಮಾತಾಡಿದ್ರೆ ಏನು ಐತೆ ಬಿಡು ಅಂತ ನಮ್ಮ ಈ ತಲೆಯಾಗ ವಿಚಾರ ಹೊಳಿತಿದೆ ನನ್ನ ಜೀವನ ನನ್ನ ಕೈಯಲ್ಲಿದೆ ಅಂತಂದು ಹೇಳಿ ಏನಾರ ಒಂದು ದುಡಿಮೆನಾರ ಮಾಡಿ ನಾನು ಉಣ್ಣುವೆನಲ್ಲ ಏನಾರ ದುಡಿಮೆ ಮಾಡಿ ನನ್ನ ಹೊಟ್ಟೆ ನನ್ನ ಮಕ್ಕಳನ್ನು ಬದುಕ್ಸಬಲ್ಲಲ್ಲ ನಮ್ಮ ಹಸ್ಬೆಂಡ್ರಿಗೆ ಒಳ್ಳೆಯ ಕೆಲಸ ಇರಲಿ ಒಳ್ಳೆಯ ಕೆಲಸ ಸಿಗಲಿ ಅವರ ದುಡಿಮೆಯಲ್ಲಿ ಬಲವಿರಲಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯ್ಲಿ ಅಂತ ಬಯಸುತ್ತೇನೆ ನಮ್ಮಲ್ಲಿ ಅಲ್ಲಿ ನಮ್ಮ ತಂಗಿ ತಂಗಿ ಎರಡು ಮಕ್ಕಳು ಅವ್ರ ಹೆಸ್ಬೆಂಡ್ರ ಅವರು ಭಾಳ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಬಗ್ಗೆನು ಆಲೋಚನೆ ಭಾಳ ಮನೆಗೆ ಜವಬ್ದಾರಿ ನನ್ನ ಮೇಲಿದೆ ನಾವು ಎಂಟು ಜನ ಇದ್ದೀವಿ ನಮಗೆ ಮನೆ ಇಲ್ಲ ಏನಿಲ್ಲ ಆಮೇಲೆ ಮನೆ ಆಗ್ಬೇಕಂದ್ರೆ ನಾವು ಭಾಳ ಕಷ್ಟಪಡಬೇಕು ನಮ್ಮ ಗುರಿ ಮುಟ್ಬೇಕಂದ್ರೆ ನಾವು ಭಾಳ ಕಷ್ಟಪಡಬೇಕು ನನಗೆ ಜನರ ಮಧ್ಯ ಹೋಗಿ ಏನಾದರು ಮಾತಾಡ್ಬೇಕಂದ್ರೆ ಭಾಳ ಹೆದ್ರಿಕೆ ಬರುತ್ತದೆ ಮೊದಲು ಮನಸ್ನಾಗೆ ಅನ್ಕೊಂತ ಇರ್ತೀನಿ ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅನ್ನಿಸ್ತೈತಿ ಆದ್ರೆ ಅಲ್ಲಿ ಮುಂದೆ ಹೋಗಿ ಮೇಲೆ ಮಾತಾಡೋಕೆ ನನಗೆ ಆಗುವಂಗು ಇಲ್ಲ ಹೆದ್ರಿಕೆ ಬರತ್ತದೆ ವಲ್ಲ ಅಂತ ಸುಮ್ಮನೆ ಹಿಂದೆ ಸರಿದ ಬಿಡ್ತೀನಿ ನಾನು ಅದಕ್ಕೆ ನನಗೆ ಭಾಳ ಭಯ ಮುಂದೆ ಏನು ಮಾತಾಡಕೆ ನನಗೆ ಆಲೋಚನೆನ ಬರುವಂಗಿಲ್ಲ ಆ ಟೈಮ್ನಲ್ಲಿ ಯಾರು ಇಲ್ದಾಗ ನಾನು ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅನ್ಕೊಂಡು ಇರ್ತೀನಿ ಮನಸ್ನ್ಯಾಗ ಮುಂದೆ ಫೇಸ್ ಮಾಡ್ಬೇಕಂದರೆ ನಾ ಆಗೋಲ್ಲ ನನಗೆ ನನ್ನ ಜೀವನದಲ್ಲಿ ಅದ್ಭುತ ಎಂದರೆ ಘಟನೆಗಳು ಕಷ್ಟ ಘಟನೆಗಳನ್ನು ನಡ್ದಾವೆ ಒಳ್ಳೆಯವು ನಡ್ದವು ಘಟನೆ ಜೀವನದಲ್ಲಿ ಬಂದು ನೀವು ಮೆಟ್ಟಿ ಬಂದಿದ ಮೇಲೆ ಈ ಭೂಮಿ ಮೇಲೆ ಬಂದಿನಿ ಅಂದರೆ ಏನಾರ ಒಂದು ಒಳ್ಳೆಯ ಕೆಲಸ ಮಾಡೇ ಹೋಗಬೇಕು ನಾಲ್ಕು ಜನ ಮಂದಿಗೆ ಸಹಾಯ ಮಾಡಬೇಕು ಕಷ್ಟ ಬಂದವರಿಗೆ ಏನನ ಕಳ್ಸ್ಬಾರದು ನಮ್ಮ ಕೈಯಲ್ಲಿ ಏನಾಗತ್ತೋ ಅದನ್ನ ಸಾಧ್ಯ ಮಾಡಬೇಕು ಅನ್ನೋದೇ ನನ್ನ ಗುರಿ ಮುಂದೆ ಇಟ್ಟ ಹೆಜ್ಜೆ ಹಿಂದೇಳಿಬಾರದು ಎನ್ನದು ನನ್ನದು ಆದರೆ ನನ್ನ ನಾ ಪಟ್ಟಂಥ ಕನ ಕಷ್ಟ ನನ್ನ ಮಕ್ಕಳು ಪಡಬಾರದು ನಾ ಪಟ್ಟಂಥ ತೊಂದರೆಗಳು ನನ್ನ ಮಕ್ಕಳು ಅನಸ್ ಅನು ಅನುಭವ್ಸ್ಬಾರದು ನನಗೆ ವಿದ್ಯ ಇದ್ದುನು ಇಲ್ದಂಗೆ ನನ್ನ ಮಕ್ಕಳಿಗೆ ಓದರೀ ಜಾಣರಾಗಲಿ ಅನ್ನೋದೇ ನನ್ನ ಆಸೆ ನಾನು ಒಂದು ಏನೋ ಒಂದು ಗುರಿ ಮುಟ್ಟಬೇಕು ನಮ್ಮ ತವರ ಮನೆಯಲ್ಲಿ ಭಾಳ ಕಷ್ಟ ಇದೆ ಅವರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕನ್ನೋದೆ ನನ್ನ ಆಸೆ ನನ್ನಲ್ಲಿ ಇಲ್ಲ ಅವ್ರಿಗೆ ಏನಾರು ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದರೆ ಆ ದೇವರಲ್ಲಿ ಅಷ್ಟೇ ಬೇಡ್ಕೊಳೋದು ಎಲ್ಲರಿಗೆ ಚೆನ್ನಾಗಿರಪ್ಪ ಎಲ್ಲರದು ಛಲೋ ಆಗಲಿ ಅನ್ನದೇ ನನ್ನ ಆಸೆ ಯಾರ ಬಗ್ಗೆ ನನಗೆ ಕೆಟ್ಟದು ಬಯ್ ಮಾತಾಡೋದು ಇಷ್ಟ ಇಲ್ಲ ಯಾರ ಬಗ್ಗೆ ಕೆಟ್ಟದಾಗಿ ಕೇಳೋದು ಇಷ್ಟ ಇಲ್ಲ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಸೆ ಮತ್ತು ರ ಒಬ್ಬರ ಬಗ್ಗೆ ನಾನು ಕೆಟ್ಟದ ಮಾತಾಡಿದರೆ ನನ್ನ ಒಬ್ರ ಬಗ್ಗೆ ಮಾತಾಡೋರ ಹಿಂದೆ ಇದ್ದೇ ಇರ್ತಾರೆ ಜೀವನದಲ್ಲಿ ಏನೆಲ್ಲ ಮಾಡ್ಕೊಬೇಕಂತ ಮಾಡಿದ್ನಿ ಅದರಲ್ಲಿ ಒಂದರ ಏನರ ಒಟ್ಟು ಸಕ್ಸಸ್ ಮಾಡ್ಬೇಕು ಅನ್ನೋದೆ ನನ್ನ ಆಸೆ ನನ್ನ ನಮ್ಮ ಮನೆಯಲ್ಲಿ ನಮ್ಮ ತಂಗಿ ತಂಗಿ ಮಕ್ಕಳು ಭಾಳ ಮುದ್ದಾಗಿದ್ದಾವೆ ಎರಡು ಮಕ್ಕಳುಗಳು ಅವು ಪಾಪ ಎಷ್ಟು ಜೀವ ಮಾಡ್ತವ ನನಗೆ ನಾನು ಅವ್ರ್ಗೆ ಏನಾರ ಒಂದು ಮಾಡಬೇಕು ಅನ್ನೋ ಆಸೆ ನನ್ನ ತಂಗಿ ಗಂಡನ ದುಡಿಮೆ ಅಲ್ಲಿ ಚೆನ್ನಾಗಿ ದುಡಿಯಲಿ ಅವನು ಭಾಳ ಕಷ್ಟದಲ್ಲಿ ಇದ್ದಾನೆ ಆ ಕಷ್ಟದಲ್ಲಿ ಆ ಕಷ್ಟದಿಂದ ದೂರ ಆಗಲಿ ಅನ್ನೋದೇ ಆಸೆ ನನಗೆ ಮತ್ತು ಏನಾರ ಒಂದು ಮಾಡಿ ಸಾಗಸ್ಬೇಕು ಅನ್ನೋದೇ ಆಸೆ ಒಟ್ಟು ದುಡಿಯಬೇಕು ದುಡಿಯಬೇಕು ಅನ್ನೋ ಆಸೆ ಭಾಳ ನನಗೆ ನಾ ಏನಾರ ಮಾಡಬೇಕು ಏನಾರ ಮುಂದೆ ಹೋಗ್ಬೇಕಂದ್ರೆ ನನಗೆ ಏನಾರ ಒಟ್ಟು ಅಡೆತಡೆಗಳು ನನಗೆ ಭಾಳ ಬರ್ತವೆ ಏನಾರ ಒಂದು ಮಾಡ್ಬೇಕು ಅಂತ ಅನ್ಕೊಂಡಾಗ ಏನಾರ ಒಂದು ಅಡ್ಡ ಬರ್ತಿರ್ತವೆ ನನಗೆ ನಾ ಎಂತರು ಎಲ್ಲರು ಹೋಗ್ಬೇಕಪ್ಪ ಅಂತ ನನ್ನ ಜೀವ್ನನ ಸಾಧ್ನೆ ಮಾಡ್ಬೇಕಂದರೆ ಯಾರಾರ ಒಬ್ಬರು ಅಡ್ಡ ಬಂದೇ ಬರ್ತಾರೆ ನನ್ನ ಜೀವನದಲ್ಲಿ ಅದಕ್ಕೆ ನಾನ ಏನಾರ ಒಟ್ಟು ಸಾಧಿಸ್ಬೇಕು ಅನ್ನೋದೇ ನನ್ನ ಆಸೆ ಅದು ಎಂತ ಕಷ್ಟ ಬೇಕಾರೆ ಇರಲಿ ಜೀವನ್ದಾಗ ಒಟ್ಟು ಗೆದ್ದೇ ಗೆಲ್ಬೇಕ್ ಅನ್ನೋದು ನನ್ನ ಆಸೆ ನಾವು ಭಾಳ ಕಷ್ಟಪಟ್ಟೀವಿ ಆದರೆ ನನಗೆ ನೀರು ಕಂಡರೆ ಭಾಳ ಭಯ ಜನ ಕಂಡರು ಭಾಳ ಭಯ ಆದರೆ ರಾತ್ರಿ ಆದರೆ ಭಾಳ ಹೆದರಿಕೆ ಬರುತ್ತದೆ ನನಗೆ ನನಗೆ ಹೇಗಪ್ಪಾ ಜೀವನ ಅನ್ನೋದೇ ಕಷ್ಟ ಆಗ್ಬುಟೈತಿ ಇಷ್ಟೇ ಇಷ್ಟು ಆತು ಮುಂದೆ ಹೇಗಪ್ಪಾ ನನ್ನ ಜೀವನದ ಬಗ್ಗೆ ಮಕ್ಕಳನ್ನ ಹೆಂಗೆ ಇದು ಮಾಡೋದು ನಮ್ಮನೆಯವ್ರ್ದು ದುಡಿಮೆ ಕಮ್ಮಿ ಇಷ್ಟು ದುಡಿಮೆ ಒಳಗೆ ಮಂದಿ ನಡಿಸ್ಬೇಕು ಅನ್ನೋದು ಭಾಳ ಕಷ್ಟ ನಾ ಏನು ಮಾಡಬೇಕು ಏನು ಮಾಡಿದ್ರೆ ನನ್ನಿಂದ ನಮ್ಮ ಮನಿಯವ್ರಿಗೆ ಹೆಲ್ಪ್ ಆಗತ್ತೆ ಅನ್ನದು ಅವರು ದುಡಿದಂಥ ದುಡಿಮೆಗೆ ಸಾಲಂಗಿಲ್ಲ ಸಂಬಳ ಮಕ್ಕಳ್ದ ಎಜುಕೇಶನ್ ನೋಡ್ಕೊಬೇಕು ಮಕ್ಕಳಗಿ ಚೆನ್ನಾಗಿ ಓದಿ ಅಭ್ಯಾಸ ಆಗಬೇಕು ಅವರಿಗೆ ನಾವು ಕಲ್ತಿಲ್ಲ ಅವ್ರು ಚೆನ್ನಾಗಿ ಕಲಿಸ್ಬೇಕು ಅನ್ನೋದೇ ಆಸೆ ನನಗೆ ನಾನೇನು ನಮ್ಮನೆಯವ್ರಿಗೆ ಸಪೋರ್ಟ್ ಮಾಡಬೇಕು ಹೆಂಗೆ ದುಡಿಯಬೇಕು ಏನು ದುಡಿಯಬೇಕು ನಮಗೆ ಏನು ದುಡಿಮೆ ಕಲ್ತೆ ಇಲ್ಲ ನಮ್ಮ ತವ್ರು ಮನೆಯಲ್ಲಿ ಇಲ್ಲಿ ಏನು ನಮ್ಗೆ ಬರೋವಂಗಿಲ್ಲ ಏನಾದರು ಬೇರೆ ಕೆಲಸ ಮಾಡಬೇಕಂತ ಅನ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಏನಾದರು ಒಟ್ಟು ನನ್ನ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ನಮ್ಮನಿಯವರಿಗೂ ಹೆಲ್ಪ್ ಮಾಡಬೇಕು ಅವ್ರ ದುಡಿಮೆ ಕಡಿಮೆ ಏನಾರ ಒಂದು ಮಾಡಬೇಕಪ್ಪ ಅನ್ನೋದು ಆಸೆ ಇತ್ತು ನನಗೆ ನಮ್ಮ ತಂದೆ ತಾಯಿಯರು ಭಾಳ ಬಡತನ ಅವರು ಏನು ಮಾಡಬೇಕು ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ನನ್ನಿಂದ ಏನೇ ಸಹಾಯ ಆಗತ್ತೆ ಅದು ಮಾಡ್ಬೇಕು ಅನ್ನೋದು ಆಸೆ ಭಾಳ ನನಗೆ ನಮ್ಮ ತಮ್ಮ ನಮ್ಮ ಅಣ್ಣಗಳು ಭಾಳ ಒಳ್ಳೆಯವರು ಅವರು ಭಾಳ ಇದು ಇದ್ದಾರೆ ಆದರೆ ಏನು ಮಾಡೋದು ಈ ಜಗತ್ತಿನಲ್ಲಿ ಏನ್ಮಾಡ್ಬಾರದು ಕಷ್ಟ ಅಂದರೆ ಭಾಳ ಉಂಟು ಇಲ್ಲಿ ಕಷ್ಟ ಭಾಳ ಬರುತ್ತದೆ